ನಾನು ಶ್ರೀವಿದ್ಯಾ ಅಂತ ಹೇಳಿ ನಾನು ಜಸ್ಟ್ ಒಂದು ನನಗೆ ಕೌನ್ಸಿಲಿಂಗ್ ಇದು ಬಗ್ಗೆ ಒಂದು ಇನ್ಫರ್ಮೇಷನ್ ಬೇಕಿತ್ತು ನಮ್ಮದೊಂದು ಫ್ರೆಂಡ್ ಇದ್ದಾರೆ ಅವರಿಗೆ ಸ್ವಲ್ಪ ಈ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಇಂದ ಅವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದರೆ ಮೆಂಟಲಿ ಅವರು ತುಂಬ ಸ್ಟ್ರೆಸ್ ತಗೊಂಡಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿಸೋದಾದ್ರೆ ಸಹ ಹೇಗೆ ಮಾಡಿಸ್ಬೋದು ಏನಂತ ಹೇಳಿಕೊಂಡು ಕೆಲವು ಇನ್ಫಾರ್ಮಶನ್ ಬೇಕಿತ್ತು ಏಕೆಂದ್ರೆ ಕೌನ್ಸಿಲಿಂಗ್ ಅಂತ ಹೇಳಿದ ಕೂಡಲೆ ಅವ್ರು ಅದು ಮೆಂಟಲ್ ಮೆಂಟಲಿ ಇದ್ದ ಪೀಪಲಿಗೆ ಕೌನ್ಸಿಲಿಂಗ್ ಮಾಡಿಸೋದು ಅಂತ ಹೇಳ್ತಾರಲ್ಲ ಹಾಗೆ ಅವರನ್ನು ಹೇಗೆ ಓಕೆ ಅಂತ ಮಾಡಿಸಿ ಕರ್ಕೊಂಡು ಬರ್ಬೋದು ಅಂತ ಒಂದು ಕೇಳಲಿಕ್ಕೆ ಬೇಕಿತ್ತು ಇಲ್ಲ ಇಲ್ಲ ಇಲ್ಲ ಅವರು ತಾಯಿ ಮನೆಯಲ್ಲೇ ಇರುವುದೂ ಹಾಂ ಡಿವೋರ್ಸ್ ಅಲ್ಮೊಸ್ಟ್ ಮಾಡ್ಬೇಕು ಅಂತ ಹೇಳಿಕೊಂಡು ಅವರದ್ದು ಒಂದು ಅಭಿಪ್ರಾಯ ಡಿವೋರ್ಸ್ ಬೇಕು ಅಂತ ಹೇಳಿ ಹ್ಞೂ ಬಟ್ ಹಸ್ಬೆಂಡ್ ಕೊಡಲಿಕ್ಕೆ ರೆಡಿ ಇಲ್ಲ ಮತ್ತು ಒಂದು ಡಿವೋರ್ಸ್ ಮಾಡಿದ ನಂತರ ಸಹ ಅವರು ಅವರೂ ಎಂತ ಹೇಳ್ತಾರೆ ಡಿವೋರ್ಸ್ ಮಾಡಿ ಅವರಿಗೆ ಇದೆಲ್ಲ ಎಂಥ ಹಣ ಬೇಕು ಹಾಗೆಲ್ಲ ಒಂದು ಇದರಲ್ಲಿ ಇರುವಂಥದ್ದು ಹ್ಞೂ ಹೌದು ಬಟ್ ಹಸ್ಬೆಂಡಿಗೆ ಅದೂ ಎಗ್ರೀ ಇಲ್ಲ ಯಾಕೆಂದ್ರೆ ತುಂಬ ಎಕ್ಸ್ಪೆನ್ಸ್ ಆಗ್ತದೆ ಅಷ್ಟು ಎಕ್ಸ್ಪೆನ್ಸ್ ಎಲ್ಲ ಕೊಡುವಾಗೆ ಇಲ್ಲ ಹಾಗೇನಾದರೂ ಮಾಡಿ ಇವರನ್ನು ಕೌನ್ಸಿಲಿಂಗ್ ಮಾಡಿ ಒಳ್ಳೆಯದ್ರಲ್ಲಿ ಇರುವ ಹಾಗೆ ಮಾಡ್ಬಹುದಾ ಅಂತ ಕೇಳಲಿಕ್ಕೆ ಒಂದು ಇನ್ಫರ್ಮೇಷನ್ ಬೇಕಿತ್ತು

ಹೌದು ಹೌದು ಹೌದು ಹೌದು ಹೌದು

ಹಾಂ ಹೌದು ಹೌದು ಜಾಬ್ ಅಲ್ಲಿ ಇದ್ದಾರೆ

ಆಯಿತು ಮೇಡಮ್ ಸರಿ ಹಾಂ ಸರಿ ಮೇಡಮ್ ಆಯ್ತು ಆಯ್ತು ತ್ಯಾಂಕ್ ಯು ಹಾಂ